ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಎರಡು ಇಪ್ಪತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರ ಹದಿಮೂರು ಆಗಸ್ಟ್ ಎರಡು ಸಾವಿರದ ಮೂರು ಐದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು